ಅಂದರೆ ಅಡುಗೆ ಮಾಡಲು ನಮಗೆ ಮುಖ್ಯವಾಗಿ ಯಂತ್ರೋಪಕರಣಗಳು ಮತ್ತು ಪರಿಕರಗಳು ಬೇಕೇ ಬೇಕು ಅಡುಗೆ ಮನೆಗೋದಾಗ ಅದಿಲ್ಲದೆ ಅಡುಗೆ ಮಾಡೋದು ತುಂಬ ಅಸಾಧ್ಯ ಇವಾಗ ನಾ ಮುಖ್ಯವಾಗಿ ಬರೋದಾದ್ರೆ ಅಡುಗೆ ಮನೆಯಲ್ಲಿ ಜಾಸ್ತಿ ಇರೋದಂದ್ರೆ ಕುಕ್ಕರ್ ಇರ್ಬೋದು ಅಥ್ವಾ ಚಾ ಮತ್ತು ಟೀ ಮಾಡಲು ಅದಕ್ಕಾದಂಥ ಒಂದು ಪಾತ್ರೆಯನ್ನು ನಾವು ಬಳಸ್ತೇವೆ ಅದು ಬಿಟ್ಟು ಅಡುಗೆ ಮನೆಯಲ್ಲಿ ಸಿಲಿಂಡರ್ ಅಥ್ವಾ ಗ್ಯಾಸ್ ಇಲ್ಲದಿದ್ರೆ ಅಡುಗೆ ಮಾಡಲಿಕ್ಕೆ ಆಗೋದಿಲ್ಲ ಈಗ ಬೆಂಕಿ ಇಲ್ಲದೆ ಅಡುಗೆ ಮಾಡೋದು ಹೇಗೆ ಅದು ಅಸಾಧ್ಯ ಅದಕೋಸ್ಕರ ಅದಕ್ಕೂ ಅದಕೋಸ್ಕರ ಕೆಲವೊಂದು ಕಡೆ ಗ್ಯಾಸನ್ನು ಬಳಸ್ತಾರೆ ಅಥ್ವಾ ನಾವು ಹಳ್ಳಿ ಕಡೇಲ್ಹೋದ್ರೆ ಅವರು ಅವರ ರೀತಿಯಾದಂಥ ಕಟ್ಟಿಗೆಯನ್ನು ಬಳಸಿ ಅಡುಗೇನ ಮಾಡ್ತಾರೆ ಮುಖ್ಯವಾಗಿ ಬೆಂಕಿಯನ್ನು ಅಡುಗೆ ತಯಾರು ಮಾಡಲು ಬೆಂಕಿ ಬೇಕೇ ಬೇಕು ಅದಾದ ನಂತರ ನಮ್ಗೆ ಅಡುಗೆಗೆ ಮುಖ್ಯವಾಗಿ ಯಾವ್ಯಾವ ಯಂತ್ರೋಪಕರಣಗಳು ಬೇಕಂದರೆ ಅಡುಗೆ ತಯಾರಿಸಬೇಕಾದ್ರೆ ಅದಕ್ಕೆ ಆ ರೀತಿಯ ಅಡುಗೆಗೆ ಆ ರೀತಿಯಾದಂಥ ಪಾತ್ರೆಯನ್ನು ನಾವು ಬಳಸ್ತೇವೆ ಈಗ ಒಂದು ದೋಸೆ ಮಾಡಲು ಅದ್ರ ಅಂಚನ್ನು ಬಳಸ್ತೇವೆ ಮತ್ತು ಇಡ್ಲಿ ಮಾಡಲು ಅದಕ್ಕೆ ಬೇಕಾದಂಥ ಪಾತ್ರೆಯನ್ನು ಬಳಸ್ತೇವೆ ಮತ್ತು ಆಹಾರ ಅಥ್ವಾ ರೈಸ್ ಮಾಡಲು ಅಥ್ವಾ ಸಾಂಬಾರು ಅಥ್ವಾ ಸಾರನ್ನು ಮಾಡಲು ಅದಕ್ಕೆ ರೀತಿಯಾದಂಥ ಬಳಸುವ ಪಾತ್ರೆಯನ್ನು ನಾವು ಬಳಸ್ತೇವೆ ಅಂದರೆ ನಾವು ಸಾಂಬಾರು ಮಾಡೋ ಪಾತ್ರೆಯಲ್ಲಿ ಅಥ್ವಾ ಅನ್ನ ಅಡುಗೆ ಅನ್ನನ ಮಾಡ್ಲಿಕ್ಕಾಗೋದಿಲ್ಲ ಅಥ್ವಾ ಚಹಾ ಮಾಡೋ ಒಂದು ಪಾತ್ರೆಯಲ್ಲಿ ನಾವು ಅನ್ನ ಅನ್ನನ ಮಾಡ್ಲಿಕ್ಕಾಗೋದಿಲ್ಲ ಅದಕ್ಕೆ ರೀತಿಯಾದಂಥ ಪಾತ್ರೆನ ನಾವು ಅದಕೋಸ್ಕರ ಬಳಸ್ತೇವೆ ಮತ್ತು ಮುಖ್ಯವಾಗಿ ಅಡುಗೆ ಮನೆಗೆ ಬೇಕಾಗೋದಂದ್ರೆ ನಾವು ಆಹಾರವನ್ನು ತರ್ಕಾರಿಗಳನ್ನು ಕಟ್ ಮಾಡಲು ಏನು ಚಾಕನ್ನು ಬಳಸ್ತೇವೆ ಈಗ ಚಾಕು ಇಲ್ಲದೆ ತರಕಾರಿ ಕಟ್ ಮಾಡಲು ಅಸಾಧ್ಯ ಅದಕೋಸ್ಕರ ಅದನ್ನು ಕಟ್ ಮಾಡಲು ಬೇಕಾದಂಥ ಒಂದು ಚಾಕನ್ನು ಬಳಸ್ತೇವೆ ಮತ್ತು ಅದಾದ ನಂತರ ನಮ್ಮ ಪಾತ್ರೆಗಳನ್ನು ಜೋಡಿಸಿಡಲು ಬೇಕಾದಂಥ ಎಲ್ಲ ಸಾಮಾಗ್ರಿಗಳನ್ನು ತಂದಿಡ್ತೇವೆ ಅಡುಗೆ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಇನ್ನೂ ಮುಖ್ಯವಾಗಿ ಹೇಳೋಕೆ ಬರೊದಾದರೆ ನಮ್ಮದು ವೆಜಿಟೇಬಲ್ಸ್ ಅಥ್ವಾ ನಮ್ಮ ತರ್ಕಾರಿಗಳನ್ನು ಜೋಡಿಸಿಡಲು ನಾವು ಕೆಲವೊಂದು ಸಾಮಾಗ್ರಿಗಳನ್ನು ಅಡುಗೆ ಮನೆಯಲ್ಲಿ ತಂದಿಡ್ತೇವೆ ಅದು ಬಿಟ್ಟು ನಮ್ಮ ಅಡುಗೆ ಮನೆಯಲ್ಲಿ ಯಾವಾಗಲೂ ಕೂಡ ಸ್ವಚ್ಛವಾಗಿರಬೇಕು ಹಾಗೇ ಎಲ್ಲ ಯಂತ್ರೋಪಕರಣಗಳು ಕೂಡ ಸ್ವಚ್ಛವಾಗಿ ಅದದ ಪ್ಲೇಸಲ್ಲಿ ಎಲ್ಲೆಲ್ಲಿರಬೇಕೊ ಅದು ಅಲ್ಲೇ ಇರಬೇಕು ಮತ್ತು ಅಡುಗೆ ಮನೇಲ್ಲೀಗ ಏನಾದರೂ ಕಾಯಿ ಬೇಕು ಅಂದರೆ ಕಾಯಿ ತುರಿಬೇಕಾದರೆ ಕಾಯಿ ಮಣೆಯನ್ನು ಬಳಸ್ತೇವೆ ಮತ್ತು ಅಡುಗೆ ಮನೇಲಿ ಅದೇ ರೀತಿಯಾಗಿ ಕಾಯಿ ತುರಿಯುದಾದ್ರೆ ಅದಾದ ನಂತರ ಅಡುಗೆಯ ವಸ್ತುಗಳನ್ನ ಅಥ್ವಾ ಕಾಯಿಯನ್ನು ಸಣ್ಣ ಮಾಡಲು ಮಿಕ್ಸಿಯನ್ನು ಬಳಸ್ತೇವೆ ಹೀಗೆ ಅಡುಗೆ ವಸ್ತು ಅಡುಗೆ ವಸ್ತುಗಳು ಬೇಕೇ ಬೇಕು ಏನೇ ನಿಲ್ಲಿಸಿದ್ರಲ್ಲಾ